ನಮಗೆ ನಮ್ಮ ಕಾಪು ಪುರಸಭೆ ವತಿಯಿಂದ ನಮಗೆ ನಲ್ಲಿ ನೀರು ಬರುತ್ತಾಯಿದೆ ಆ ನಲ್ಲಿ ನೀರಿಂದ ನಮಗೆ ತುಂಬ ಅನುಕೂಲ ಆಗ್ತಾಯಿದೆ ನನಗೆ ಆ ನಲ್ಲಿ ನೀರಿನಿಂದಾಗಿ ನಮಗೆ ಬಟ್ಟೆ ಒಗೆಯಲು ಸ್ನಾನ ಮಾಡಲಿಕ್ಕೆ ಸಾಕಷ್ಟು ನೀರಿನ ಪೂರೈಕೆ ಆಗ್ತಾಯಿದೆ ನಮ್ಮ ಬಾವಿಯಲ್ಲಿ ನೀರಿನ ಸ್ವಲ್ಪ ಕೊರತೆ ಇರುವುದರಿಂದ ಬಟ್ಟೆ ಒಗೆಯಲು ಸ್ನಾನ ಮಾಡಲು ದಿನ ಬಳಕೆಗೆ ಆ ನಂತರ ನಮ್ಮ ಗಿಡಗಳಿಗೆ ಕೃಷಿಗೆ ಅಡಿಕೆ ಮಲ್ಲಿಗೆ ಬಾಳೆ ಈ ಥರ ಕೃಷಿಗೆ ಸಹ ಅದು ತುಂಬ ಅನುಕೂಲ ಆಗ್ತದೆ ನೀರು ಮಲ್ಲಿಗೆ ಗಿಡಕ್ಕೆ ಸಾಕಷ್ಟು ನೀರು ಬೇಕಾಗಿದ್ದರಿಂದ ಆ ಮಲ್ಲಿಗೆ ಉತ್ತಮವಾಗಿ ಬೆಳೆಯಲು ಈ ನೀರು ನಮಗೆ ತುಂಬ ಸಹಾಯ ಆಗುತ್ತದೆ ಹಾಗೂ ಮನೆಗೆ ಮನೆಗೆ ದಿನಬಳಕೆಗೆ ಎಲ್ಲ ಅಡುಗೆ ಮಾಡಲು ಅಷ್ಟು ಇದು ಒಳ್ಳೆಯದಾಗೋದಿಲ್ಲ ಆದರೂ ಉಳಿದೆಲ್ಲ ನಮ್ಮ ದಿನ ನಿತ್ಯದ ಕೆಲಸಕ್ಕೆ ಸ್ನಾನ ಬಟ್ಟೆ ಕ್ಲೀನಿಂಗ್ ಸಹ ಎಲ್ಲಕ್ಕೂ ಈ ನಲ್ಲಿ ನೀರು ತುಂಬ ಅಗತ್ಯವಾಗಿ ನಮಗೆ ಬಳಕೆ ಆಗ್ತದೆ ಆದರೆ ಆ ನೀರು ಸ್ವಲ್ಪ ಒಗರು ಒಗರು ಆಗಿ ಇರುವುದರಿಂದ ಕುಡೀಲಿಕ್ಕೆ ಹಾಗೂ ಅಡುಗೆಗೆ ಅಷ್ಟು ಯೋಗ್ಯವಾಗಿರುವುದಿಲ್ಲ ಉಳಿದಂತೆ ಕೃಷಿಗೆ ಈ ಕಬ್ಬು ಅಡಿಕೆ ಈ ಎಲ್ಲ ಬೆಳೆಗಳಿಗೂ ನಾವು ನಮ್ಮ ಪುರಸಭೆಯಿಂದ ಬಳಕೆ ಪುರ ಪುರಸಭೆಯಿಂದ ಪೂರೈಕೆಯಾಗುವ ನಲ್ಲಿ ನೀರನ್ನೇ ಅವಲಂಬನೆ ಮಾಡ್ತಾಯಿದ್ದೇವೆ ಆ ನಲ್ಲಿ ನೀರು ನಮಗೆ ಉತ್ತಮ ಪ್ರಯೋಜನ ಇದೆ ಅಷ್ಟು ಸಹ ಹಣದ ಹಣ ಅಷ್ಟು ದುಬಾರಿ ಅಲ್ಲದಿದ್ದರೂ ನಮಗೆ ಕೈಗೆ ಎಟುಕೋ ದರದಲ್ಲಿ ಇದು ನೀರು ಸಿಗುತ್ತದೆ ಅದು ಪ್ರಾಣಿಗಳಿಗೆ ಸಹ ಪ್ರಾಣಿಗಳಿಗೂ ದನ ದನಗಳಿಗೂ ತೊಳೀಲಿಕ್ಕೆ ಆ ಥರ ಇದು ದನಗಳಿಗೆ ಮತ್ತೆ ಕುಡಿಯಲು ಈ ನೀರು ತುಂಬ ಸಾಕಷ್ಟು ಬಳಕೆ ಆಗ್ತಾಯಿದೆ ಆದ್ದರಿಂದ ಎಲ್ಲ ಕೆಲಸಗಳಿಗೂ ಹೂಡಿಗಳಿಗೆ ಹೂಡಿಗಳಿಗೆ ಬಳಕೆ ಮಾಡಲಿಕ್ಕೆ ಈ ನೀರು ಉಪಯೋಗವಾಗ್ತದೆ ಕೋಡಿ ದನ ಎಲ್ಲರಿಗೂ ಸಾಕಷ್ಟು ಅನುಕೂಲವಾಗಿದೆ ನಾಯಿ ಈ ಪ್ರಾಣಿಗಳಿಗೆಲ್ಲ ನಮ್ಮ ನೀರು ಈ ಪುರಸಭೆಯಿಂದ ಬಳಕೆ ಪೂರೈಕೆ ಆಗುವಂಥ ನೀರು ಬಳಕೆ ಆಗಿ ಮಾಡ್ತೇವೆ ಆದ್ದರಿಂದ ನಮ್ಮ ದಿನನಿತ್ಯದ ಎಲ್ಲ ಕೃಷಿ ಕಾರ್ಯ ಹಾಗೂ ದಿನನಿತ್ಯದ ಬಳಕೆಯಲ್ಲೂ ಈ ನೀರು ನಮಗೆ ಅತ್ಯಂತ ಅನುಕೂಲವಾಗಿರ್ತದೆ